ಹಾಂ ನಮಸ್ಕಾರ ರೀ ಹಾಂ ಹೇಳಿರಮ್ಮ ಹಾಂ ಹಾಂ ಹಾಂ ಹಂಗಾ ರೀ ಹಾಂ ಇವಾಗ ಎಕ್ಸಾಮ್ಸ್ ಅವ ರೀ ಈಗ ಮುಂದೆ ಎಕ್ಸಾಮ್ಸ್ ಅವಾ ಈಗ ರಿವಿಜನ್ ಎಲ್ಲ ನಡೀಲತವಾ ಈಗ ರಿವಿಜನ್ ಟೈಮಿಗೆಲ್ಲ ಹಾಲಿಡೇ ಕೊಡಕ್ ಬರಲ್ಲಲ ರೀ ಹಾಂ ಹಾಂ ಹೋಗ್ಲತ್ತೀರಿ ರೀ

ಈಗ ಬಂದ ಮೇಲೆ ಎಕ್ಸಾಮ್ ನೀವು ಬರಸ್ಲಕ್ಕೆ ನಮ್ಗೆ ಕೊಡಾಕ್ ಬರಲ್ಲಲ ರೀ ಹಂಗೆ ನೀವು ಬರುತ್ತೆ ಅಂತೀರಿ ಖರೇಂದ್ರ ನಮ್ಗೆ ಕೊಡಾಕ್ ಬರಲ್ಲಲ ಹಂಗೆ ಹಾಂ ಹೌದು ನೀವು ಕುಟುಂಬದ ಸಹಿತ ಟೂರಿಗೆ ನಡ್ದೀರಿ ಖರೇ ನಮ್ದು ಭೀ ಇಲ್ಲಿ ಸ್ಕೂಲ್ದಾಗಿಂದು ಎಕ್ಸಾಮ್ಸ್ ಇಂಪಾರ್ಟೆಂಟೇ ಅವಲ್ಲ ರೀ ಮುಂದಿನ ವಾರ ಹೋಗೋದದಾ ಆದ್ರೆ ಇವಾಗ ನೋಡಿರಿ ಎಕ್ಸಾಮ್ಸ್ ಎಲ್ಲ ನಡ್ದವೆ ಮಕ್ಕಳು ರಿವಿಜನ್ ಛಂದ ಮಾಡಿದರಂದ್ರೆ ಎಕ್ಸಾಮ್ದಾಗ ಛಂದ ಬರೀತಾರೆ ಎಕ್ಸಾಮ್ದಾಗ ಛಂದ ಬರ್ದರು ಅಂದರೆ ಮಾರ್ಕ್ಸ್ ಕವರ್ ಮಾಡ್ತಾರೆ ನೀವು ಇನ್ನು ರಿವಿಜನ್ ಟೈಮಿಗೆ ತಗೊಂಡ್ ಹೋಯ್ತು ಅಂದಿರಿ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಬರಿಲಾಕ್ಕೆ ಮಕ್ಳಿಗೆ ಕಷ್ಟ ಆಗ್ತದ ಓದ್ಕೊಂಡು ಟೂರಿಗೆ ಹೋದರು ಅಂದ್ರೆ ಅವ್ರು ಓದ್ಕೊಂಡು ಸರೀಗೆ ಹೀಗೆಲ್ಲ ಕಷ್ಟ ಆಗ್ತಾವ್ ರೀ ಓದಿಸ್ತಿರ್ ರೀ ಹಾಂ ಹಾಂ ನೀವು ಓದಿಸ್ತೀರಿ ಖರೇ ಅಂದ್ರೆ ಮತ್ತೆ ಮ್ಯಾನೇಜ್ಮೆಂಟ್ ನಮಗೆ ಬೈತಾರೆ ಯಾಕೆ ನೀವು ಲೀವ್ ಸ್ಯಾಂಕ್ಷನ್ ಯಾಕೆ ಮಾಡಿದ್ರಿ ಎಕ್ಸಾಮ್ಸ್ ಎಲ್ಲ ಮುಂದಿಟ್ಕೊಂಡು ಮಕ್ಳಿಗೆ ಲೀವ್ ಕೊಡ್ಬಾರದಲ ಅಂತ್ಹೇಳಿ ಎಲ್ಲ ಅಂತಾರೆ ನಮಗೆ ನೋಡಿರಿ ಇವಾಗ ಮಕ್ಳು ಮುಂದೆ ಮಾರ್ಕ್ಸ್ ಕಮ್ಮಿ ತೊಗೊಂದರ್ ಅಂದ್ರೆ ನಾವಾರ ಜಿಮ್ಮೇದಾರಿ ಇರೋಲ್ಲ ನೋಡಿರಿ ನೀವು ಕರ್ಕೊಂಡು ನಡ್ದೀರಿ ಮತ್ತೆ ಮಕ್ಳು ಒಂದು ವೇಳೆ ಮಾರ್ಕ್ಸ್ ಅದು ಕಮ್ಮಿ ತಗೊಂಡ್ರು ಮಾಡ್ತೀರಂದ್ರೆ ಮೇಡಮ್ ನನ್ನ ಮಗ ಮಾರ್ಕ್ಸ್ ಕಮ್ಮಿ ತೊಗೊಂದಾನ್ರೀ ಛಂದ ಓದಿಲ್ರಿ ಅಂತ್ಹೇಳಿ ನಮ್ಗೆ ಅನ್ಬ್ಯಾಡ್ದು ನೋಡ್ರಿ ಹಾಂ ನೋಡಿರಿ ಮತ್ತೆ ಈಗ ಹಂಗೆ ಅಂದೀರಿ ಅಂದ್ರೆ ನಾ ಲೀವ್ ಕೊಡಾಕ್ಕ ಹೇಳ್ತೆ ನಿಮ್ಮ ಕ್ಲಾಸ್ ಟೀಚರಿಗೆ ನಾ ಹೇಳ್ತೆ ಲೀವ್ ಕೊಡಾಕ ಆದ್ರೆ ಮಾರ್ಕ್ಸ್ ಕಮ್ಮಿ ಬಂದ್ರೆ ಜಿಮ್ಮೇದಾರಿ ನಿಮ್ಮದೇ ಇರ್ತದೆ ನೋಡ್ರಿ ಹಾಂ ಓಕೆ ಹಾಂ ವೆಲ್ಕಮ್